ಹಲೋ ಹಾಂ ಹಲೋ ರೀ ಅದೇ ಆಟೋದವ್ರು ಇದಿರಲ್ರಿ ಹಾಂ ಅದೇ ರೀ ನಮ್ಗ ಚಂದ್ರಪಿಲ್ಲಿ ಡ್ಯಾಮಿಗೆ ಕರ್ಕೊಂಡು ಹೊಗೋದಿತ್ತು ರೀ ಇಲ್ರಿ ಬರಿ ಕರ್ಕೊಂಡು ಹೋಗಿ ಬಿಡ್ಬೇಕು ರೀ ನಾನು ತಮ್ಮ ಇಬ್ರು ಇದ್ದೀವಿ ರೀ ಹಾಂ ಎಷ್ಟಿದೆ ಹಾಂ ಬರೀ ಇಲ್ಲಿ ಬರೀ ಬಿಟ್ಟು ಬರ್ಬೆಕ್ರೀ ಎಷ್ಟು ರೀ ಅರವತ್ತು ರೀ ಇಲ್ಲ ಇಲ್ರಿ ನಾವು ಬರಿ ನಿಮ್ಗ ಬಿಟ್ಟು ಬರ್ರೀ ಅಲತೀವಿ ರೀ ನಾವು ನಮ್ಗೆ ಮತ್ತೆ ಕರ್ಕೊಂಡು ಬರೋದು ಬೇಡ ನಮ್ಗ ಬಿಡ್ರಿ ಬರಿ ಹಾಂ ಅದೇ ಹೆಳ್ರಿ ರೇಟ್ ಒಂದು ಐದು ಸಾವಿರ ರೀ ಹೆಂಗೆ ರೀ ಹೆಂಗೆ ಮಾತಾಡ್ತಿರ್ರೀ ನಾವು ಬರಿ ಐ ಬಿಡ್ ನಾವು ಒಂದು ದೇರ ಊರಿಗೆ ಹೋಗಿ ಬರ್ತೀವಿ ರೀ ಐದು ಸಾವ್ರಿಗಿ

ಏನು ನೀವು ಏನಪ್ಪಾ ಕೇಳ್ತೀವಿ ಅಂದ್ರೇನು ಕೇಳ್ತೀವಿ ಅಂದ್ರೇನು ನೀವು ಅಷ್ಟು ರೇಟ್ ಹೇಳೋದು ರೀ ಒಂದು ಊರಿಗೆ ಹೋಗಿ ಬರ್ಬೌದು ರೀ ನಾವು ಆರಾಂಸೆ ಹಂಗಿತದ್ರ್ ಏನಪ್ಪ ನೀವು ಐದು ಸಾವಿರ ತಗೋತೀರಂತ್ರ ಏನಪ್ಪಾ ನನಗೆ ತಗೋಡ್ ತಂದು ಬಿಡ ಬೀತ ಬಿಡ್ರೀ ಏನಪ್ಪಾ ಐದು ಸಾವಿರ ತಗೋರಿ ಅದಿಕಿನ್ನ ನ್ಯಾಯ ಅದ ಏನು ನೀವು ಬರಿ ಬಿಟ್ಟು ಬರಕ್ಕೆ ಐದು ಸಾವಿರ ರೂಪಾಯಿ ತಗೋತಿನಂದ್ರ ಅದು ಏನಪ್ಪಾ ಅಂದ್ರೆ ನಿಮ್ಮ ಪ್ರಾಬ್ಲಮ್ ಇರ್ತದ ರೀ ನಾವು ಏನಪ್ಪ ನೀವು ಬಿಡ್ರಿ ಅಂತಂದರೆ ಏನು ಹಿಂಗೆ ಆಡ್ತಾರೆ ಹೇಳಲ್ಲ ರೀ ಇಲ್ರಿ ವ್ಯ ನಾ ಹೇಳತ್ತಿಲ್ರೀ ಕೊಡಕ್ಕೇನಿಲ್ಲ ಏನಪ್ಪಾ ಬರಿ ಹೊಗೊಸಲಿಂದ ನೀವು ಐದು ಸಾವಿರ ರೂಪಾಯಿ ತಗೋತಿನಂದ್ರ ಮತ್ತೆ ಬರೊಗೆನ್ ನಾವು ಮತ್ತೆ ಇನ್ನ ಐದು ಸಾವಿರ ರೂಪಾಯಿಗೆ ಬರ್ಬೇಕು ರೀ ಹಿಂಗೆ ಹೇಳರೇ ಹಂಗ್ಯಾಂಗ ಹಂಗ್ಯಾಂಗ ಕೊಡ ಹಂಗ್ಯಾಂಗ ಕೊಡಕತದ್ರಿ ಐದು ಸಾವಿರ ಬೇಕಾದರೆ ಏನಪ್ಪಾ ನಮಗೆ ಏನಪ್ಪಾ ವೈದು ಏನಪ್ಪಾ ನಾವು ಬರತನ ಏನಪ್ಪಾ ಇರ್ರೀ ಐದು ಸಾವಿರ ಕೊಡ್ತೀನಿ ರೀ ನಮ್ಗ ಹಾಗೆ ವಾಪಾಸ್ ತಂದು ಬಿಡ್ರಿ ಹ್ಞೂ ಇಲ್ರೀ ಬೇಕಾದರೆ ಏನಪ್ಪಾ ನಾವು ಹೇಳತಿಲ್ಲ ರೀ ಕೊಡ್ತೀವಿ ಕೊಡಲಂತಿಲ್ಲ ಬೇಕಂದ್ರೆ ನಾವೆಲ್ಲ ಸುತ್ತಾಡ್ತೀವಿ ಸುತ್ತಾಡತನಕ ಇರ್ರಿ ಏನಪ್ಪಾ ನಂಗೆ ಮತ್ತೆ ತಂದು ವಾಪಾಸ್ ಬಿಡ್ರೀ ಆವಾಗ ತಗೊರ್ರೀ ಒಂದು ಅವರನ ಕೆನ್ರಿ ಒನ್ ಅವರ್ದಾಗ ಏನು ಒಂದು ಡ್ಯಾಮ್ ಬಿ ನೊಡೋಕಾಗಲ್ರೀ ನಮ್ಗ ಅದು ನಿಮ್ಮ ನಮ್ಮ ಪ್ರಾಬ್ಲಮ್ ಅಂತಲ್ರಿ ನೀವಪ್ಪ ಅಷ್ಟು ರೊಕ್ಕ ತಗೊಳಿತಿರಂದ್ರ ಹಂಗೆ ಏನಪ್ಪಾ ಇರಲಿ

ಹ್ಞೂ ಅಲ್ರಿ ಅಂತು ನಿಮ್ಮ ರೇಟ್ ಭಾಳ ದೊಡ್ಡ ಭಾಳ್ ಐತ್ರೀ ಐದು ಸಾವಿರ ಅಂದ್ರ ಏನು ಸುಮ್ ಅದಾರಿ ಇಲ್ಲ ಇಲ್ರಿ ಬ್ಯಾಡ್ರಿ ಇಲ್ರಿ ಎರಡು ಬ್ಯಾಡ

ಅದೇ ಎರಡು ಸಾವಿರ ರೀ ಹಾಂ ರೀ ಇಲ್ಲ ಇಲ್ರಿ ಎರಡು ಸಾವಿರ ಅಷ್ಟೇ ಎಷ್ಟು ರೀ ಹಾಂ ಆಯ್ತು ಆಯ್ತು ರೀ ಹಾಂ ಹಾಂ